ಹಲೋ ಹಲೋ ಡಾಕ್ಟ್ ಡಾಕ್ಟ್ರ ನಾವು ಹಾಸ್ಪೆಟ್ಲಿಗೆ ಬಂದಿದ್ದೆ ನಾವು ನಿಮ್ಮ ಹಾಸ್ಪೆಟ್ಲಿಗೆ ನನ್ನ ಹೆಸ್ರು ಪ್ರಕಾಶ ಹಾಂ ಸಾ ಒಂದು ಟೀಟ್ಮೆಂಟ್ ತಗೊಂಡೆ ಸ್ವಲ್ಪ ಸರಿಯಾಗಿಲ್ಲ ಏನೇನೊ ಮಾಡಿದೀರ ಹಾಂ ಔಷಧಿ ಟ್ಯಾಬ್ಲೆಟ್ ಬರ್ಕೊಟ್ಟಿದೀರ ಏನು ಮಾಡಿ ಸರಿಯಾಗಿ ಇನ್ನೂ ಕಡ್ಮೆಯಾಗಿಲ್ಲ ಕಮ್ಮಿಯಾಗಿಲ್ಲ ಮೇಡಮ್

ಮಾತ್ರೆ ನುಂಗ್ತಾ ಇದೀನ್ ಕರೆಟ್ಟಾಗಿ ಕೊಟ್ಟಿದ್ದ ಮಾತ್ರೆ ನುಂಗಿದೆ ನಾವು

ಸರಿ ಚೆಕಪ್ ಏನು ಮಾಡ್ಬೇ ಊಟ ಏನು ಅದೇ ಮನೆಲೇನೊ ಮಾಡಿಕೊಟ್ಟು ಜ್ವರ ಇಲ್ಲ ಕಳ್ ಕಡ್ಮೆ ಆಗಿದೆ ಪರ್ವಾಗಿಲ್ ತಲೆನೋವಿದೆ ಸುಸ್ತಿದೆ ಕೆಮ್ಮು ಕೊ ಸ್ವಲ್ಪ ಕಡಿಮೆ ಆಗಿದೆ ಹಾಂ ಮಾತ್ರೆದು ಕಮ್ಮಿ ಆಗಿಲ್ಲ ಬೆರೇನು ಮಾಡಬೇಕಾ ಚೆಕಪ್ಪಿದು ಚೆಕಪ್ಪು ಚೆಕಪ್ಪು

ಹಾಂ ಸವ್ಲ್ ಮಾಡಿ ನೀವು

ಸರಿ ಮೇಡಮ್ ಏನು ಮಾಡೋದು ಹಾಂ ತಮಿಳುನಾಡು

ಹಾಂ ಸರಿ ಮೇಡಮ್ ಹಾಂ ಸರಿ ಮೇಡಮ್ ಹಾಂ ಎಷ್ಟು ಪೀಸ್ ಕೇಳ್ತೀರಿ ಮೇಡಮ್

ಸುಗರು ಸ್ವಲ್ಪ ಹೆಚ್ಚು ಕಮ್ಮಿ ಐತ್ ಚೆಕಪ್ ಮಾಡಬೇಕಾ

ಹಾಂ ಇದೆ ಒಂದು ವರ್ಷ

ಹಾಂ ಸರಿ ಓಕ್ ಹ್ಞೂ ಓಕೆ